ಸ್ಥಳೀಯ ಆರ್ಥಿಕತೆ ಮತ್ತು ಸಮುದಾಯದಲ್ಲಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ತೋಟಗಳು ಯಾವ ಪಾತ್ರವಹಿಸುತ್ತೆ ಅಂದರೆ ಸಣ್ಣ ಗಾತ್ರದ ಸಸಿಗಳು ಅಂದರೆ ರಾಗಿ ಭತ್ತ ಹುರ್ಳಿಕಾಳು ಅವನು ಬೆಳೀಬೇಕು ಅಂದರೆ ಫಶ್ಟು ನಾವು ಟ್ಯಾಕ್ಟರಲ್ಲಿ ಉಳಬೇಕು ಉಳ್ಬಿಟ್ಟು ಅದಕ್ಕೆ ಚೆಲ್ಬೇಕು ಕಾಳುಗಳನ್ನು ಅಥವಾ ಬೀಜಗಳನ್ನು ಚೆಲ್ಬಿಟ್ಟು ಅದಕ್ಕೆ ಗೊಬ್ಬರ ಮತ್ತೆ ಯೂರಿಯಾ ಅವನ್ನು ಹಾಕಬೇಕು ಹಾಕಿ ಸುಧಾರಣೆಯಾದ ಮೇಲೆ ಅದು ಫಲ ಕೊಡುತ್ತೆ ಮತ್ತೆ ದೊಡ್ಡ ದೊಡ್ಡ ಗಾತ್ರದ ತೋಟ ಅಂತ ಅಂದರೆ ಅಡಿಕೆ ಗಿಡ ತೆಂಗಿನ ಮರ ಆ ಥರ ಅಡುಗೆ ಗಿಡ ಅಂದರೆ ವರ್ಷಕ್ಕೆ ಒಂದು ಸಾರಿ ಬೇರೆಯವರಿಗೆ ಮಾಡೋದು ಅಥವಾ ನಾವೇ ಚೇಣಿ ಮಾಡೋದು ಮತ್ತೆ ತೋಟಗಳಲ್ಲಿ ಕಾಯಿ ತೆಂಗಿನ ಕಾಯಿಗಳು ಕೀಳೋದು ಅಥವಾ ನಾವು ನರ್ಸರಿಯಲ್ಲಿ ಬೇಕಾದ್ರೂ ತೊಗೋಬೋದು ಗಿಡಗಳು ಅವರು ಬೆಳೆಸಿರ್ತ್ತಾರೆ ಗೊಬ್ಬರ ಹಾಕಿ ಶಾಖ ಎಲ್ಲ ಕೊಟ್ಟು ಇದು ಮಾಡಿರ್ತ್ತಾರೆ ಮತ್ತೆ ಕೃಷಿ ಪದ್ಧತಿಗಳು ಸುಧಾರಣೆಗಳು ಅಂತ ಅಂದರೆ ನಮಗೇನೇನುಕ್ಕೆ ಸುಧಾರಣೆ ಆಗುತ್ತೆ ಅಂದರೆ ಈಗ ಏನಕ್ಕಾದರೂ ಈಗ ನಾವು ರಾಗಿ ಬೆಳೆದಿರ್ತೀವಿ ಅದರಲ್ಲಿ ಬರೀ ಕ್ರಿಮಿ ಕೀಟಗಳೆ ತಿಂತಾಯಿರ್ತಾವೆ ಅದರಿಂದ ನಾವು ಸುಧಾರಣೆ ಮಾಡಬೇಕು ಮತ್ತೆ ಅದಕ್ಕೆ ನೀರಿರಲ್ಲ ನೀರು ನೀರು ಬಿಡಬೇಕು ಮತ್ತೆ ಉತ್ತಮ ಬೀಜದ ನಿರ್ವಹಣೆ ಇರ್ಬೆ ಕೊಡಬೇಕು ನಾವು ಮತ್ತೆ ಹಸಿರು ಎಲೆ ಗೊಬ್ಬರ ಹಾಕಬೇಕು ಹೂನ್ ಆಮೇಲೆ ಹೆಚ್ಚು ಉತ್ಪಾದಕತೆ ಅಂತ ಅಂದರೆ ಅದಕ್ಕೆ ಈಗ ಒಂದು ಹತ್ತು ಸೇರು ರಾಗಿ ಹಾಕಿ ಒಂದು ಕ್ವಿಂಟಲ್ ರಾಗಿ ಮಾಡಬೇಕು ಅಂತ ಅಂದರೆ ಅದು ಕ್ರಿಮಿಕೀಟನೆಲ್ಲ ಇದು ಮಾಡಬೇಕು ಹೊಡಿಸಿ ಔಷಧಿಯನ್ನು ಹಾಕಬೇಕು ಗೊಬ್ಬರ ಸಿತೆಯನ್ನು ಕಿತ್ತರೆ ನಮಗೆ ಒಳ್ಳೆಯ ಇಳುವರಿ ಬರುತ್ತೆ ಮತ್ತೆ ನಮಗೂ ಯೂಸ್ ಆಗುತ್ತೆ